ಹಾಂ ಹಲೋ ಹಾಂ ಹೌದಾ ನಾನು ನಿಮ್ಮ ನಂಬರ್ ತಗೊಂಡಿದ್ದೆ ನಾನೆ ನಿಮಗೆ ಫೋನ್ ಮಾಡ್ಬೇಕಂತ ಎಣಿಸಿದೆ ಮತ್ತೆ ಅವರು ಹೇಳಿದ್ರು ನಿಮಗೆ ನನ್ನ ನಂಬರ್ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು ಅದು ನೆಕ್ಸ್ಟ್ ಮಂತ್ ನನ್ನ ತಮ್ಮನ ಮದುವೆ ಉಂಟು ಇಪ್ಪತ್ತು ತಾರೀಕಿಗೆ ಅದಕ್ಕೆ ನಾನು ತರಕಾರಿ ಈಗಲೇ ಆಡ್ರು ಮಾಡಿ ಇಡುವ ಅಂತ ಫೋನ್ ಮಾಡಿದ್ದು ನಿಮಗೆ

ನಮಗೆ ಅಂದರೆ ಎರಡು ಬಗೆಯ ಪಲ್ಯಕ್ಕೆ ತರಕಾರಿ ಬೇಕು ಮತ್ತೆ ಒಂದು ಸಾಂಬಾರ್ ಮತ್ತೆ ಒಂದು ರಸಂ ಹಾಗೆ ಎಂತ ಎಲ್ಲ ತರಕಾರಿ ಉಂಟು ನಿಮ್ಮ ಶಾಪಲ್ಲಿ ಅಂತ ಹೇಳಿ ನಾನು ಮತ್ತೆ ಯಾವುದೆಲ್ಲ ಬೇಕು ಹೇಳ್ತೇನೆ

ಹಾಂ ತೊಂಡೆಕಾಯಿ ಉಂಟಾ ಹಾಂ ತೊಂಡೆ ಕ ಹೌದ ಅಂದರೆ ನನ್ಗೆ ಈಗಿದ್ದೆ ರೇಟಲ್ಲಿ ಕೊಡಿ ಅಂದರೆ ನೆಕ್ಸ್ಟ್ ಮಂತ್ ಎಲ್ಲ ಫಂಕ್ಷನ್ ಎಲ್ಲ ಜಾಸ್ತಿ ಇದ್ದರೆ ಮತ್ತೆ ನನ್ಗೆ ರೇಟ್ ಎಲ್ಲ ಜಾಸ್ತಿ ಆಗ್ತದೆ ಅದಕ್ಕೆ ನಾನು ಬೇಗ ನಿಮ್ಮ ಹತ್ರ ಆಡ್ರ್ ಮಾಡಲಿಕ್ಕೆ ಫೋನ್ ಮಾಡಿದ್ದು ಈಗ ನಾವೊಂದು ಇನ್ನೂರು ಜನರದ್ದು ಊಟ ನಮ್ಮದು ಫಂಕ್ಷನಲ್ಲಿ ಸಮಾರಂಭದಲ್ಲಿ ಇನ್ನೂರು ಜನರಿಗೆ ಒಂದು ನಾನು ತೊಂಡೆಕಾಯಿ ಒಂದು ಎಷ್ಟು ಬೇಕಾಗ್ಬೋದು ಎಷ್ಟು ಕೆ ಜಿ ಬೇಕಾಗ್ಬೋದು ಹಾಂ ಮತ್ತೆ ಅದಕ್ಕೆ ಒಂದು ಬಿಳಿ ಕಡಲೆ ಸಹ ಬೇಕು ಮಿಕ್ಸ್ ಅದು ನಿಮ್ಮಲ್ಲಿ ಸಿಕ್ತದಾ ಹಾಂ ಹಾಂ ಅದು ಒಂದು ಇಪ್ಪತ್ತು ಕೆ ಜಿ ತೊಂಡೆಕಾಯಿ ಮತ್ತೆ ಅದರೊಟ್ಟಿಗೆ ಬಿಳಿ ಕಡಲೆ ಮತ್ತೆ ನನ್ಗೆ ಇನ್ನೊಂದು ತರಕಾರಿ ಬೇಕು ಅದು ಯಾವುದು ಅಂತ ಗೊತ್ತಾಗ್ತಿಲ್ಲ ಅದು ಟೊಮೇಟೊ ಸಾಂಬಾರಿಗೆ ಬೇಕು ಅಂದರೆ ನಮಗೆ ಎರಡು ಬಗೆಯದ್ದು ಒಂದು ಇದು ಸೈಡ್ ಡಿಶ್ ಆಗಿ ಒಂದು ಎರಡು ಬಗೆ ಬೇಕು ಹಾಗೆ ಒಂದು ಇದು ತೊಂಡೆಕಾಯಿ ಮತ್ತೆ ಕಡಲೆ ಬೀನ್ಸ್ ಬೇಡ ಬೀ ಬೀನ್ಸ್ ಬೇಡ ಹಾಂ ಸುವರ್ಣ ಗಡ್ಡೆ ಮತ್ತೆ ಬೇಡ ಸುವರ್ಣ ಗಡ್ಡೆ ಮತ್ತೆ ಇದು ನಾವು ತೊಂಡೆಕಾಯಿ ಸುವರ್ಣ ಗಡ್ಡೆ ಸೇಮ್ ಆಗ್ತದೆ ಅಂದರೆ ಎರಡಕ್ಕೆ ಸಹ ಕಡಲೆ ಹಾಕ್ತೆವಲ್ಲ ಹಾಗೆ ಆಗ್ತದೆ ಹಾಂ ಇಲ್ಲದಿದ್ದರೆ ಇನ್ನೊಂದು ಪಲ್ಯ ಇದು ಬಟಾಟೆ ಮತ್ತು ಬಟಾಣಿ ಇರಲಿ ಹಾಂ ಹಾಂ ಬಟಾಟೆ ಒಂದು ಎಷ್ಟು ಬೇಕಾಗಿರ್ಬೋದು ಒಂದು ಇನ್ನೂರು ಜನರಿಗೆ ಆಯ್ತು ಆಯ್ತು ಆಯ್ತು ಅದರೊಟ್ಟಿಗೆ ಬಟಾಣಿ ಸಹ ಹಾಕಿ ನನ್ಗೆ ಹಾಂ ಹಾಂ ಮತ್ತೆ ಇದು ಟೊಮೇಟೊ ಎಲ್ಲದಕ್ಕೆ ಸಹ ಬೇಕಾಗ್ತದೆ ಅಂದರೆ ಸಾಂಬಾರಿಗೆ ಮತ್ತೊಂದು ರಸಂ ಮಾಡಲಿಕ್ಕೆ ಮತ್ತೊಂದು ಕೋ ಲಾಸ್ಟ್ ಊಟದ್ದು ಒಂದು ನಾವು ಸೌತೆ ಒಟ್ಟಿಗೆ ಒಂದು ರಸಂ ಮಾಡ್ತೇವಲ್ಲ ಅದಕ್ಕೆ ಒಂದು ಸೌತೆ ಒಂದು ಹತ್ತು ಹದಿನೈದು ಸೌತೆ ಹಾಕಿ ಹಾಂ ಮತ್ತೆ ಅಲ್ಲ ನಿಮ್ಮಲ್ಲಿ ಇದು ಎಲ್ಲ ತರಕಾರಿಯನ್ನೆಲ್ಲ ಮನೆಗೆ ಕಳಿಸುವ ವ್ಯವಸ್ಥೆ ಉಂಟಾ ಹಾಂ ಮನೆಗೇ ತಂದು ಕಳಿಸ್ತೀರಾ ನೀವು ಹಾಂ ಆಯಿತು ನಾನು ನಿಮಗೆ ಎಡ್ರೆಸ್ ಕಳಿಸ್ತೇನೆ ಇದು ಮೊಬೈಲಲ್ಲಿ ಕಳಿಸ್ತೇನೆ ನೀವು ಮತ್ತೆ ಅದೇ ಎಡ್ರೆಸ್ಸಿಗೆ ಕಳಿಸಿ ನಾನು ಗೂಗಲ್ ಪೇ ಏನು ಮಾಡೋದಿಲ್ಲ ಆಗಲೆ ಮನೆಯಲ್ಲಿ ಕ್ಯಾಶ್ ಕೊಟ್ಟು ಬಿಡ್ತೇನೆ ಹಾಂ ಹಾಂ ಆಯ್ತು ಆಯಿತು ನಾನು ಅಂದರೆ ನಿಮ್ಗೆ ಇನ್ನೊಂದುಸಲ ನೆನಪು ಮಾಡಬೇಕಾ ಅದನ್ನು ಅಂದರೆ ನೆಕ್ಸ್ಟ್ ತಿಂಗಳು ಇಪ್ಪತ್ತಕ್ಕಲ್ಲಾ ಹಾಂ ಹಾಂ ನಾನು ನೆಕ್ಸ್ಟ್ ಮಂತ್ ಒಂದು ಅಲ್ಲ ನನ್ಗೆ ಅಷ್ಟ್ ಬೇಗ ಬೇಡ ನನ್ಗೆ ನೀವೊಂದು ಹದಿನಾರು ಹದಿನೇಳು ತಾರೀಕಿಗೆ ಕಳಿಸಿದ್ರೆ ಸಾಕು ಅಂದರೆ ತರಕಾರಿ ಎಲ್ಲ ಹಾಳಾಗ್ತದಲ್ಲ ಹಾಂ ಹಾಗೆ ಹದಿನಾರು ಹದಿನೇಳು ತಾರೀಕಿನ ಹೊತ್ತಿಗೆ ಕಳಿಸಿ ನನ್ಗೆ ಎಲ್ಲ ಹಾಂ ಆಯ್ತು ಆಯಿತು ಮತ್ತೆ ಎಂತಾದರು ನಾನು ಎಕ್ಸ್ಟ್ರ ಬೇಕಿದ್ದರೆ ನಿಮಗೆ ಫೋನ್ ಮಾಡ್ತೇನೆ ಆಯಿತಾ ಅಂದರೆ ಈಗ ನಾವಂದರೆ ಒಂದು ತಿಂಗಳ ಮೊದಲೆ ಒಂದು ಮನೆಯವರೆ ಕೂತು ಈಗ ಒಂದು ಇದು ಇದು ಆಗ್ಬೋದು ಅಂತ ಅಂದರೆ ಇನ್ನು ಒಂದು ತಿಂಗಳು ಗ್ಯಾಪ್ ಉಂಟಲ್ಲ ಆಗ ಎಲ್ಲ ಐಟಮ್ ಎಲ್ಲ ಬೇರೆ ಬೇರೆ ಆಗ್ಬೋದು ಆಗ ನಾನು ನಿಮಗೆ ಇದು ಫೋನ್ ಮಾಡಿ ಹೇಳ್ತೇನೆ ಹಾಂ ಆಯ್ತು ಹಾಂ ಆಯ್ತು ಆಯ್ತು ಆಯಿತು ಮೇಡಮ್